ನಾನು ನನ್ನ ಬಾಲ್ಯದಲ್ಲಿ ನನ್ನ ಸ್ನೇಹಿತರೊಂದಿಗೆ ಶಾಲೆಗೆ ಚಕ್ಕರ್ ಹಾಕಿ ಆಟ ಆಡಲು ಹೋಗ್ತಾಯಿದ್ದೆ ನಾವು ಆಡುತ್ತಿದ್ದಂತಹ ಕೆಲವು ಆಟಗಳು ಲಗೋರಿ ಜೋಕಾಲಿ ಆಟ ಆಡ್ತಿದ್ವಿ ಅಡುಗೆ ಮನೆ ಕುಂಟೆಬಿಲ್ಲೆ ಲಗೋರಿ ಮರಕೋತಿ ಆಟ ಗೋಲಿ ಹೀಗೆ ಮುಂತಾದ ಆಟಗಳನ್ನು ನಾವು ಆಡ್ತಿದ್ವಿ ಮೊದಲಿಗೆ ಗೋಲಿ ಹೇಗಂದ್ರೆ ನಾವು ನನ್ನ ಸ್ನೇಹಿತರು ತಂದಂಥ ಎಲ್ಲ ಗೋಲಿಗಳನ್ನು ಒಂದುಗೂಡಿಸಿ ನೆಲ ಮಣ್ಣಿನ ನೆಲದ ಮೇಲೆ ಒಂದು ವೃತ್ತವನ್ನು ಹಾಕ್ತಾಯಿದ್ವಿ ಒಂದು ನಿರ್ದಿಷ್ಟ ದೂರದ ಆಚೆ ಒಂದು ಗೆರೆಯನ್ನು ಹಾಕ್ತಿದ್ವಿ ಒಬ್ಬ ಆಟಗಾರ ಆ ಗೆರೆಯಲ್ಲಿ ನಿಂತು ಒಂದು ಗೋಲಿಯಿಂದ ವೃತ್ತದಲ್ಲಿರುವಂತಹ ಎಲ್ಲ ಗೋಲಿಗಳನ್ನು ಆ ವೃತ್ತದಿಂದ ಹೊರಗೆ ಬರುವಂತೆ ಮಾಡಬೇಕು ಮಧ್ಯದಲ್ಲಿ ಒಂದು ದೊಡ್ಡ ಗೋಲಿಯನ್ನು ಇಡುತ್ತಿದ್ದೆವು ಆ ಆಟಗಾರ ಆ ಒಂದು ಗೋಲಿಯನ್ನು ಹೊಡೆದರೆ ಆ ವೃತ್ತದಲ್ಲಿರುವಂಥ ಎಲ್ಲ ಗೋಲಿಗಳು ಅವನ ಪಾಲಾಗುತ್ತಿದ್ದವು ಒಂದು ವೇಳೆ ಒಂದು ದೊಡ್ಡ ಗೋಲಿಯನ್ನು ಬಿಟ್ಟು ಬೇರೆ ಅಥವಾ ಇತರೆ ಗೋಲಿಗಳು ಆ ವೃತ್ತದಿಂದ ಹೊರಗೆ ಬಂದರೆ ಕೆಲವೇ ಗೋಲಿಗಳು ಮಾತ್ರ ಅವನದಾಗುತ್ತವೆ ಒಂದೊಂದು ದಿನ ನನ್ನ ಎಲ್ಲ ಗೋಲಿಗಳನ್ನು ನಾನು ಕಳೆದುಕೊಳ್ಳುತ್ತಿದ್ದೆ ಮತ್ತೊಂದು ದಿನ ನನ್ನ ಕಡೆಯಿಂದ ಹೋದಂಥ ಗೋಲಿಗಳನ್ನು ನಾನು ಆಟದಲ್ಲಿ ಗೆದ್ದು ನನ್ನ ಜೊತೆಯಿದ್ದ ಗೋಲಿಗಳಿಗಿಂತ ಹೆಚ್ಚಿನದಾಗಿಯೇ ನಾನು ಗೋಲಿಗಳನ್ನು ಸಂಪಾದನೆ ಮಾಡುತ್ತಿದ್ದೆ ಗೋಲಿ ಕಳೆದುಕೊಂಡಾಗ ಎಷ್ಟು ದುಃಖವಾಗುತ್ತಿತ್ತೋ ಆಟದಲ್ಲಿ ಗೆದ್ದು ಗೋಲಿಯನ್ನು ಪಡೆದುಕೊಂಡಾಗ ಇನ್ನೊಬ್ಬರಿಗೆ ಆಗುತ್ತಿದ್ದ ನೋವಿನಲ್ಲಿ ನಾನು ಖುಷಿಪಡುತ್ತಿದ್ದೆ ನಂತರ ಅಡುಗೆ ಮನೆ ಆಟ ಅಂದರೆ ನಾವು ಹೊರಾಂಗಣದಲ್ಲಿ ನಮಗೆ ಬೇಕಾದ ಹಾಗೆ ಒಂದು ಚಿಕ್ಕ ಅಡುಗೆ ಮನೆಯನ್ನು ನಾವು ಸೃಷ್ಟಿ ಮಾಡ್ಕೋತಿದ್ವಿ ಅಲ್ಲಿ ಬಿದ್ದಿರುವಂಥ ಚಿಪ್ಪುಗಳನ್ನು ಬಾಟಲಿಯ ಮುಚ್ಚುಳವನ್ನು ಹೀಗೆ ಮತ್ತೆ ಇಟ್ಟಿಗೆಯನ್ನು ನಾವು ಒಲೆಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಚಿಪ್ಪಿನೊಳಗಡೆ ನಾವು ಮನೆಯಿಂದ ತಂದಂಥ ಅಕ್ಕಿಯನ್ನು ಹಾಕಿ ಒಲೆಯನ್ನು ಹೊತ್ತಿಸಿ ನಾವು ಅನ್ನವನ್ನು ಮಾಡುತ್ತಿದ್ದೆವು ಇನ್ನೊಬ್ಬರು ಮನೆಗೆ ಹೋಗಿ ಟೊಮಟೊ ಈರುಳ್ಳಿ ಮೆಣಸೇ ಕಾಯಿ ಅನ್ನ ತರುತ್ತಿದ್ದರು ಆ ಎಲ್ಲವನ್ನು ಸೇರಿಸಿ ನಾವು ಅವುಗಳನ್ನು ನಾವು ಉಪಯೋಗಿಸಿಕೊಂಡು ಗೊಜ್ಜನ್ನು ಮಾಡುತ್ತಿದ್ದೆವು ಎಲ್ಲರೂ ಗೊಜ್ಜು ಮತ್ತೆ ಅನ್ನವನ್ನು ಬೆರಸಿಕೊಂಡು ಖುಷಿಯಾಗಿ ಊಟ ಮಾಡ್ತಿದ್ದೆವು ನಾವು ತೋಟಗಳಿಗೆ ಹೋದಾಗ ಅಲ್ಲಿರುವಂಥ ಎರೆ ಮಣ್ಣನ್ನು ಬಳಸಿಕೊಂಡು ನಮಗೆ ಬೇಕಾದ ಅಡುಗೆ ಸಾಮಾನುಗಳನ್ನು ನಾವು ನಮ್ಮ ಕೈಯ್ಯಾರೆ ತಯಾರಿ ಮಾಡ್ಕೊಳ್ತಿದ್ವು ಅದನ್ನು ಬಿಸಿಲಿಗೆ ಒಣಗಲು ಬಿಟ್ಟು ಒಣಗಿದ ನಂತರ ಅದನ್ನು ನಾವು ಆಟ ಆಡಲು ಉಪಯೋಗಿಸುತ್ತಿದ್ದೆವು ಅದರಲ್ಲಿ ಎತ್ತಿನ ಗಾಡಿಯನ್ನು ಕೂಡ ನಾವು ಆಡ್ತಾಯಿದ್ವಿ ಅದರಲ್ಲಿ ಗಣೇಶನನ್ನು ಕೂರಿಸಿಕೊಂಡು ನಾವು ನಮ್ಮ ಆಟಕ್ಕೆ ಒಂದು ಮೆರುಗನ್ನು ತರ್ತಾಯಿದ್ವಿ ಹೀಗೆ ನಾವು ಕುಂಟೆಬಿಲ್ಲೆಯನ್ನು ಕೂಡ ಆಡ್ತಾಯಿದ್ದ ಒಂದು ಕಲ್ಲಿನಲ್ಲಿ ಒಂದು ಚಿಕ್ಕ ಬಿಲ್ಲೆಯನ್ನು ಆಡಿಕೊಂಡು ಒಂದು ನಿರ್ದಿಷ್ಟವಾದ ಚೌಕದೊಳಗೆ ಅದನ್ನಿರ್ಸಿ ಆ ಚೌಕವನ್ನು ತುಳಿದೆ ಆ ಚೌಕವನ್ನು ದಾಟಿಕೊಂಡು ಮುಂದಿರುವಂಥ ಚೌಕಕ್ಕೆ ನಾವು ಜಂಪ್ ಮಾಡಬೇಕಾಗಿತ್ತು ಒಂದು ವೇಳೆ ನಾವು ಬಿಲ್ಲೆಯನ್ನು ಹಾಕಿರುವ ಚೌಕವನ್ನು ತುಳಿದರೆ ಆ ಒಂದು ಆಟಗಾರ್ತಿ ಆಟದಿಂದ ಹೊರಗುಳಿಯಬೇಕಾಗಿತ್ತು ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಈ ಆಟವನ್ನು ಆಡುತ್ತಿದ್ದೆವು ಮರಕೋತಿ ಆಟ ಹೇಗೆ ಅಂದರೆ ಈಗ ಔಟ್ ಆಗಿರುವಂಥ ನನ್ನ ಸ್ನೇಹಿತ ಬಚ್ಚಿಟ್ಕೊಳ್ತಿದ್ದ ನಾವು ಅಲ್ಲೇ ಇದ್ದಿರುವಂಥ ಚಿಕ್ಕಮರದ ಮೇಲೆ ನಾನು ನನ್ನ ಸ್ನೇಹಿತರು ಏರಿ ಕುಳಿತಿದ್ದೆವು ಮರ ಹತ್ತುವುದು ಎಂದರೆ ನಮಗೆ ಏನೋ ಒಂದು ಉಲ್ಲಾಸ ಹಾಗೆ ನಾವು ಮರ ಹತ್ತಿ ಕುಳಿತ್ಕೋತಿದ್ವಿ ಮರ ಹತ್ತಿ ಅಲ್ಲೇ ಕುತ್ಕೊಬಿಡ್ತಿದ್ವಿ ಇಳಿತನೇ ಇರಲಿಲ್ಲ ಕಣ್ಣಾಮುಚ್ಚಾಲೆನೂ ಕೂಡ ಹಾಗೆ ಒಬ್ಬ ವ್ಯಕ್ತಿ ಔಟ್ ಆಗಿರ್ತಾನೆ ಅವನು ಕಣ್ಣು ಮುಚ್ಕೋಬೇಕು ನಾವೆಲ್ಲರೂ ಅಲ್ಲೇ ಊರಲ್ಲಿರುವಂಥ ಯಾವುದೇ ಮೂಲೆಯಲ್ಲಿ ಕೂಡ ನಾವು ಬಚ್ಚಿಟ್ಕೋಬೋದಾಗಿತ್ತು ನಾವು ಅವನು ಹತ್ತು ಎಣಿಸುದರೊಳಗೆ ನಾವು ಬಚ್ಚಿಟ್ಕೊಳ್ಬೇಕಾಗಿತ್ತು ಅವನು ಒಬ್ಬೊಬ್ಬರನ್ನಾಗೇ ಹುಡುಕಬೇಕಾಗಿತ್ತು ಅದರಲ್ಲಿ ಅವನು ಮೊದಲಿಗೆ ಯಾರನ್ನು ಹುಡುಕುತ್ತಾನೋ ಅವನು ಔಟ್ ಆಗ್ತಿದ್ದ ಮತ್ತೆ ನೆಕ್ಸ್ಟ್ ಅವನು ಆ ಥರ ಅವನ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕಾಗಿತ್ತು ಒಂದು ವೇಳೆ ಅವನು ಹುಡುಕಬೇಕಾದರೆ ಬಚ್ಚಿಕೊಂಡಿರುವರಲ್ಲಿ ಯಾರಾದರೂ ಒಬ್ಬರು ಅವನ ಬೆನ್ನಿಗೆ ಬಡಿದರೆ ಮತ್ತೆ ಪುನಹ ಅವನೇ ಔಟ್ ಆಗುತ್ತಿದ್ದ ಹೀಗೆ ನಾವು ಆಟವನ್ನು ಆಡ್ತಿದ್ವಿ ಜೋಕಾಲಿ ಆಡೋದು ಹೀಗೆ ನಮ್ಮ ಹೊಲಗಳಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಮರದ ರೆಂಬೆಗಳ ರೆಂಬೆಕೊಂಬೆಗಳಿಗೆ ನಾವು ಹಗ್ಗವನ್ನು ಅಥವಾ ನಮ್ಮ ಅಜ್ಜಿಯ ಸೀರೆಯನ್ನು ಹಳೆಯ ಸೀರೆಯನ್ನು ಅದಕ್ಕೆ ಕಟ್ಟಿ ಒಬ್ಬರು ಇಷ್ಟೂ ಸಮಯ ನೂಕಬೇಕು ಎಂದು ನಿಗದಿ ಮಾಡಿಕೊಂಡು ಒಬ್ಬರಾದ ಮೇಲೆ ಒಬ್ಬರು ಹೀಗೆ ಆಟ ಆಡ್ತಿದ್ವಿ ಮತ್ತೆ ಇನ್ನೂ ಮುಂತಾದ ಆಟಗಳು ಇವೆ ತುಂಬ ಆಟಗಳನ್ನು ನಾವು ಆಡಿದ್ದೀವಿ